ನವಜಾತ ಶಿಶುವಿಗೆ ಮೊದಲ ವರ್ಷ ಮಾಡೋ ಸಂಸ್ಕಾರ ಅಂತ ಬಂದರೆ ಫಸ್ಟು ನಾಮಕರಣ ನಾಮಕರಣ ನಾಮಕರಣ ಹನ್ನೊಂದು ದಿನಕ್ಕೆ ಮಾಡ್ತಾರೆ ಕೆಲವೊಂದು ಕಡೆ ಒಂದು ತಿಂಗಳಿಗೆ ಒಂದಿನ ಕಮ್ಮಿ ಮಾಡ್ಬಿಟ್ಟು ನಾಮಕರಣ ಮಾಡ್ತಾರೆ ಅದಾದಮೇಲೆ ಅನ್ನಪ್ರಾಶನ ನಾವು ಮೊದಲಿಗೆ ಏನು ಮೊದಲಿಗೆ ಊಟ ಮಾಡಿಸ್ಬೇಕು ಅಂತ ಇದ್ದಾಗ ಫಸ್ಟ್ ಅದಕ್ಕೆ ನಾವು ಅನ್ನಪ್ರಾಶನ ಮಾಡಿಸ್ತೀವಿ ಅನ್ನಪ್ರಾಶನ ಕೂಡ ಒಂದು ಅಂದರೆ ಮೊದಲನೇ ವರ್ಷದಲ್ಲೇ ಮಾಡುವಂಥ ಒಂದು ಸಂಸ್ಕಾರ ಆಗಿರುತ್ತೆ ಆಮೇಲೆ ಹನ್ನೊಂದನೇ ತಿಂಗಳಿಗೆ ಲೆವೆನ್ ಮಂತ್ಸ್ಗೆ ನಾವು ತಲೆ ತಲೆ ಕೂದಲನ್ನು ಕಟ್ ಮಾಡೋ ಶಾಸ್ತ್ರ ಇರುತ್ತೆ ಸೊ ಈ ಥರ ಹಾ ತಲೆ ಕೂದಲು ಕಟ್ ಮಾಡೋದು ಹನ್ನೊಂದನೇ ಹನ್ನೊಂದು ತಿಂಗಳಿಗೆ ಮಾಡ್ಬೇಕು ಇದೂ ಇದೂ ಕೂಡ ಅವರವರ ಮನೆತನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಬ್ಬರು ಮೂರು ವರ್ಷಕ್ಕೊಂಡು ಸರ್ತಿ ಮಾಡ್ತಾರೆ ಮೂರು ವರ್ಷಕ್ಕೆ ಮಾಡ್ತಾರೆ ಇಲ್ಲಾಂದ್ರೆ ನಾಲ್ಕುವರೆ ವರ್ಷಕ್ಕೆ ಮಾಡ್ತಾರೆ ನಮ್ಮಲ್ಲೆಲ್ಲ ಹನ್ನೊಂದು ವರ್ಷಕ್ಕೆ ನಾವು ಇದನ್ನು ಕೂದಲು ಕಟ್ ಮಾಡೋ ಶಾಸ್ತ್ರಾನ ಮಾಡಿ ಮುಗಿಸ್ತೀವಿ ಆಮೇಲೆ ಬಂದರೆ ಅಕ್ಷರಭ್ಯಾಸ ಅಕ್ಷರಭ್ಯಾಸ ಅಲ್ಲಿ ನಾವು ಶೃಂಗೇರಿಗೆ ಹೋಗಿ ಮಾಡ್ತೀವಿ ಕೆಲವೊಂದು ಅದೇ ಡಿಪೆಂಡ್ಸ್ ಆನ್ ಫ್ಯಾಮಿಲಿ ಅವರು ಹೇಗೆ ಇದು ಮಾಡ್ತಾರೋ ಆ ಥರ ಸೊ ಮೊದಲನೇ ವರ್ಷದಲ್ಲಿ ಮಾಡೋ ಅಂಥ ಸಂಸ್ಕಾರ ಅಂತ ಬಂದಾಗ ನಾಮಕರಣ ಅನ್ನಪ್ರಾಶನ ಮತ್ತು ತಲೆ ಕೂದಲು ಕಟ್ ಮಾಡೋಂಥದ್ದು